ಹಲೋ ಮಾನಸ ಡಾಕ್ಟರಾ ಹಾಂ ಡಾಕ್ಟರ್ ಅದೇ ನಾನು ಲಾಸ್ಟ್ ವೀಕ್ ನಿಮ್ಮ ಕ್ಲಿನಿಕ್ ಬಂದಿದ್ದನಲ್ಲಾ ತುಂಬಾ ಹೊಟ್ಟೆ ನೋವ್ತಾ ಇದೆ ತಲೆ ನೋವ್ತಾ ಐತೆ ಅಂತ ಹಾಂ ನನ್ನ ಹೆಸ್ರು ಪ್ರಜ್ವಲ್ ಅಂತ ಹಾಂ ಅದಲ್ಲ ಇನ್ನೊಬ್ಬರು ಫುಲ್ ಕೂದ್ಲಿತ್ತು ಅಲ್ಲಾ ಗುಂಗುರು ಕೂದ್ಲು ಹೌದು ಹ್ಞೂ ಹಾಂ ಹಾಂ ಹಾಂ ಅದೇ ಮೇಡಮ್ ಅದೇ ತುಂಬಾ ತಲೆ ನೋವು ವಾಮಿಟ್ ಆಗ್ತಾ ಇತ್ತು ಇದೆಲ್ಲೋ ಫುಡ್ ಪಾಯಿಸನಿಂಗ್ ಆಗಿತ್ತು ಅಲ್ಲಾ ಮೇಡಮ್ ಹಾಂ ಬೇಗ ತಗೊಂಡೆ ಹಾಂ ಎಲ್ಲಾ ನಿಂತಿತ್ತು ಡಿಸೆಂಟ್ರಿ ನಿಂತಿತ್ತು ಸ್ವಲ್ಪ ವೀಕ್ ಆಗಿದ್ದೆ ಅದೆಲ್ಲಾ ತಿಂದೆ ಹಾಂ ಕೋರ್ಸ್ ಕೋರ್ಸ್ ಕಂಪ್ಲೀಟ್ ಮಾಡಿದೀನಿ ಮೇಡಮ್ ಅದು ಹಾಂ ಹಾಂ ಹೌದು ಮೇಡಮ್ ಸ್ವಲ್ಪ ತಿಂದೆ ಅಲ್ಲಾ ಮನೇಲಿ ಮಾಡಿದ್ರು ಅಂತ ಹೌದಾ ಈಗೇನು ತಿಂದರೆ ಒಳ್ಳೇದು ಮ್ಯಾಮ್ ಹಾಂ ಹಾಂ ಓಕೆ

ಹೌದಾ ಜಾಸ್ತಿ ತಿನ್ನಲ್ಲ ಮೇಡಮ್ ಒಂದು ಒಂದು ಪ್ಲೇಟೆಲ್ಲ ಒಂದು ಒಂದು ಪ್ಲೇಟ್ ತಿಂತೀನಿ ಅಷ್ಟೇ ಹೌದಾ

ಹೋ ಸರಿ ಮೇಡಮ್ ಆಯಿತು ನೆಕ್ಸ್ಟ್ ಇದೆಲ್ಲಾ ಅದು ಕ್ಲೀನ್ ಮಾಡಿ ನೋಡಿ ವನ್ ಟು ಡೇಸ್ ಬಿಟ್ಟು ವಾಪಾಸ್ಸು ಬರ್ತೀನಿ ಮೇಡಮ್ ನಿಮ್ಮ ಕ್ಲಿನಿಕ್ಕಿಗೆ ಫಾಲೋ ಮಾಡ್ತೀನಿ ಸರಿ ಸರಿ ಮೇಡಮ್ ಮಾಡ್ತೀನಿ ಆಯ್ತು ಮೇಡಮ್ ಸರಿ ಮೇಡಮ್ ನಾ ಬಂದು ನಿಮ್ಮ ಕಾಣ್ತೀನಿ ಸರಿ ತ್ಯಾಂಕ್ ಯು